ನಮ್ಮ ಕರ್ನಾಟಕ ರಾಜ್ಯದಲ್ಲಿ ನಮ್ಮ ವ್ಯಾಪಾರಗಳ ಮತ್ತು ವ್ಯವಾರಗಳ ಬಗ್ಗೆ ನಾವು ನೋಡೋದಾದ್ರೆ ಇಲ್ಲಿ ಪ್ರಮುಖವಾಗಿ ಮೊದಲು ಈಗ ಔ ಬೇರೆ ರಾಜ್ಯದಲ್ಲಿ ರಾಗಿ ಆಗಿರ್ಬೋದು ಜೋಳ ಆಗಿರ್ಬೋದು ಸಿಗೋದಿಲ್ಲ ಪಂಜಾಬು ಆ ಕಡೆ ಪಂಜಾಬು ಮಹಾರಾಷ್ಟ್ರಾ ರಾಜಸ್ತಾನ್ ಆ ಕಡೆ ಎಲ್ಲ ಹೋದ್ರೆ ರಾಗಿ ಸಿಗೋದೆ ಇಲ್ಲ ಹಂಗಾಗಿ ನಮ್ಮ ಕಡೆಯಿಂದ ನಾವು ಆ ಕಡೆ ರಾಜ್ಯಗಳಿಗೆ ನಮ್ಮ ಕರ್ನಾಟಕದಿಂದ ನಾವು ಬೇರೆ ರಾಜ್ಯಗಳಿಗೆ ಆಮದು ಮಾಡ್ತೀವಿ ಮತ್ತೆ ಆ ಕಡೆಯಿಂದ ಸಿಗುವಂತ ಎಲ್ಲ ವಸ್ತುಗಳನ್ನು ನಾವು ನಮ್ಮ ಕರ್ನಾಟಕ ರಾಜ್ಯಕ್ಕೆ ನಾವು ರಫ್ತು ಮಾಡ್ಕೊತೀವಿ ಈ ಕಡೆಯಿಂದ ಹೋಗು ಹೋಗ್ತ ಇರ ಆಮದು ಮತ್ತೆ ರಫ್ತು ಗಳು ಸಹ ಕೆಲವು ಟ್ರಕ್ ಮುಖಾಂತರ ಹೋಗ್ತವೆ ಕೆಲುವು ರೈಲುಗಳ ಮುಖಾಂತರ ಹೋಗ್ತವೆ ಕೆಲವು ಎಲಿಕ್ಯಾಪ್ಟ್ರ್ ಸಹಾಯದಿಂದ ಸಹ ಆಮದು ರಪ್ತು ಈ ಕಾರ್ಯಾಚರಣೆ ಇಲ್ಲಿ ನಡಿತನೆ ಇದೆ ನಮ್ಮ ಕರ್ನಾಟಕದಲ್ಲಿ ನಾವು ಮಾಡುವಂತ ನಿಬಂಧನೆಗಳು ನೋಡೋದಾದರೆ ಈಗ ಒಂದು ಯಾವುದಾದ್ರು ಒಂದು ಪಾರ್ಕ್ ಆಗಿರ್ಬೋದು ಕೆಲ್ವೊಂದು ಇದು ಮರಗಳು ಮರಗಳನ್ನು ಕಡಿಯೋದು ನಿಷ್ ನಿಷೇಧ ಮಾಡಿದ್ದಾರೆ ಮರಗಳನ್ನು ಕಡಿಯೋ ಹಾಗಿಲ್ಲ ಈಗ ಯಾವುದೊ ಒನ್ ಪಾರ್ಕಲ್ಲಿ ಹೋಗಿ ನಾವು ಮರ ಕಡಿದ್ರೆ ಅಲ್ಲಿ ಅದೇ ರೀತಿ ನಮ್ಮ ಇವು ಕಾರ್ಮಿಕ ಕಾನೂನು ಅವರು ಬಂದು ನಮಗೆ ಒಂದು ಅರೆಸ್ಟ್ ವಾರೆಂಟು ಬ ತಗೊಂಬಂದು ಅದು ಕಾನೂನು ಬಾಹಿರ ಅದು ತಪ್ಪು ಆ ಥರ ಕಾರ್ಯಾಚರಣೆ ನಾವು ಮಾಡೋ ಹಾಗಿಲ್ಲ ಮರಗಳನ್ನು ಕಡಿಯೊ ಹಾಗಿಲ್ಲ ಯಾಕೆಂದರೆ ನಮ್ಗೆ ಇವತ್ತು ನೈಸರ್ಗಿಕವಾದಂತ ಒಂದು ಗಾಳಿ ಸಿಗ್ತಾ ಇಲ್ಲ ನಾವು ಎಲ್ಲ ಪೂರ್ತಿ ಮರಗಳನ್ನ ಕಡ್ಕೊಂತ ಹೋದ್ರೇ ನಮಿಗೆ ಹೆಂಗೆ ಗಾಳಿ ಸಿಗುತ್ತೆ ಅಲ್ವಾ ನಮಗೆ ಪರಿಸರ ಇವತ್ತು ತುಂಬಾ ಮುಖ್ಯ ನಾವು ಜೀವಿಸ್ತ ಇರೋದೆ ಇವತ್ತು ಪರಿಸರದ ಪರಿಸರದಿಂದ ಇವಾಗ ನೋಡಿರಿ ಒಂದು ಕೊರೋನ ಅಂತ ಬಂತು ಪ್ರತಿ ಒಬ್ಬರಿಗು ಒನ್ ಕೊರೋನ ಅನ್ನೋ ಒಂದು ಕಾಯಿಲೆ ಬಂದು ಪ್ರತ್ಯೋಬ್ರಿಗು ಗಾಳಿ ಬೇಕು ಆಕ್ಸಿಜನ್ ತರಸ್ತಾರೆ ಈಗೆಲ್ಲ ಆಕ್ಸಿಜನ್ ಅದೆ ನಾವು ಪರಿಸರನ ಉಳಿಸ್ಕೊಂತ ಬಂದಿದ್ದರೆ ಮರಗಳು ಮರಗಳನ್ನು ನಾವು ಬೆಳಸ್ಕೊಂತ ಬಂದಿದ್ದರೆ ಇವತ್ತು ನಮಗೆ ಆಕ್ಸಿಜನ್ ಹಾಕೋವಂತ ಒಂದು ಅವಶ್ಯಕತೆ ಬೀಳ್ತಾ ಇರಲಿಲ್ಲ ಮರಗಳು ನಮಗೆ ತುಂಬಾ ಮುಖ್ಯ ಪರಿಸರ ನಮ್ಗೆ ನಾವು ಎಷ್ಟು ಪರಿಸರ ಕಾಪಾಡ್ಕೊಳ್ತಿವೊ ಅದು ನಮ್ಮನ್ನು ಅಷ್ಟೆ ರಕ್ಷಣೆ ಮಾಡುತ್ತೆ ಪರಿಸರ ಅದೆ ರೀತಿ ಈಗ ಕರ್ನಾಟಕದ ಕನಿಷ್ಠ ವೇತನಗಳು ಈಗ ವೃದ್ದಾಪ್ಯ ವೇತನ ಆಗಿರ್ಬೋದು ಈಗ ವಿಧವಾ ವೇತನ ಆಗಿರ್ಬೋದು ಈಗ ಬಾಲ ಕಾರ್ಮಿಕ ಪದ್ದತಿಯಲ್ಲಿ ಈಗ ಚಿಕ್ಕ ಮಕ್ಳನ್ನು ಯಾರು ಕೆಲ್ಸಕ್ಕೆ ಇಟ್ಕೊಳ್ಳೊ ಹಾಗಿಲ್ಲ ಅದು ಗೊತ್ತಿದ್ದು ಸಮೇತ ಕೆಲವೆಲ್ಲ ಓಟೇಲ್ಗಳಲ್ಲಿ ಎಲ್ಲ ಇದ್ರಲ್ಲು ಕೆಲ್ಸಗಳಿಗೆ ಚಿಕ್ಕ ಮಕ್ಳನ್ನು ಕೆಲ್ಸಕ್ಕೆ ಇಟ್ಕೊಂತಾರೆ ಅದೆಲ್ಲ ಕಾನೂನು ಬಾಹಿರ ಆ ಥರ ಮಾಡೋ ಹಾಗಿಲ್ಲ ಆದರು ಮತ್ತೆ ಚಿಕ್ಕ ಚಿಕ್ಕ ಮಕ್ಕಳಿಗೆಲ್ಲ ಮದುವೆ ಮಾಡ್ತಾರೆ ಚಿಕ್ಕ ಚಿಕ್ಕ ಮಕ್ಕಳಿಗೆ ಮದ್ವೆಗಳು ಮಾಡೊ ಹಾಗಿಲ್ಲ ಯಾಕೆಂದರೆ ಈಗ ಅದೆಲ್ಲ ಬಾಲ್ಯ ವಿವಾಹ ಸಮೇತ ಮಾಡ್ತಿದ್ದರು ಮೊದಲೆಲ್ಲ ಅವಳು ಈಗ ನಮ್ಮ ಮಾವುನ ಮಗ ಇದ್ದಾನೆ ಅಂತಂದರೆ ಹಾಂ ಅತ್ತೆ ಮಗಳಿಗೇ ಅವ್ನು ಫಿಕ್ಸು ಆ ಥರ ಎಲ್ಲ ಮಾಡಿಬಿಟ್ಟು ಬಾಲ್ಯ ವಿವಾಹ ಮಾಡ್ತ ಇದ್ದರು ಅದು ಸಮೇತ ಕಾನೂನು ಬಾಹಿರ ಆ ಥರ ಮಾಡೋ ಹಾಗಿಲ್ಲ ಅದೇ ರೀತಿ ನಮ್ಮ ಕಾರ್ಮಿಕ ಕಲ್ಯಾಣ ನಿಧಿಯಲ್ಲಿ ಮಕ್ಕಳಿಗೆಲ್ಲ ಪ್ರೋತ್ಸಾಹ ಧನ ಕೊಡ್ತಿದ್ದಾರೆ ಹಾಗೇ ಒಂದು ಎಜುಕೇಶನ್ ವಿಚಾರದಲ್ಲಿ ಈಗ ನಮ್ಮ ಅದರಲ್ಲು ಎಸ್ ಸಿ ಎಸ್ ಟಿ ಹಿಂದುಳಿದ ವರ್ಗಗಳು ಅಂತ ಏನು ಇದ್ದಾವೊ ಆ ಥರ ಮಕ್ಕಳಿಗೆ ಚೆನ್ನಾಗಿ ಓದ್ದಂಗೆ ಎಲ್ಲ ಅವ್ರಿಗೆ ಇಷ್ಟು ಇಷ್ಟು ಅಂತೇಳಿ ವೇತನ ಅಂದರೆ ವಿದ್ಯಾರ್ಥಿ ವೇತನ ಆಗಿರ್ಬೋದು ಅಥವ ಮೆರಿಟ್ಸ್ ಸ್ಕಾಲರ್ ಅಂತೇಳಿ ಕೊಡ್ತಾರೆ ಕೆಲವು ನಮ್ಮ ಎಕ್ಸ್ಟಿ ಎಸ್ ಸಿ ಎಸ್ ಟಿಯಲ್ಲಿ ಜಾಸ್ತಿ ಸ್ಕೋರ್ ಜಾಸ್ತಿ ಅಂಕಗಳನ್ನು ಯಾರು ಪಡೆದಿರ್ತಾರೋ ಅವ್ರಿಗೆ ಸಹಾಯಧನ ಅವರ ಮತ್ತೆ ಮುಂದಿನ ವಿದ್ಯಾಭ್ಯಾಸಕ್ಕೆ ಸಹಾಯಧನ ಅಂತೇಳಿ ಕೊಡ್ತಾ ಇದ್ದಾರೆ ಈಗಿನ ಈಗ ಈಗಿನ ಎಲ್ಲ ಒಂದು ಕಾಯ್ದೆಗಳು ಬಂದಿವೆ ಅದು ಒಳ್ಳೆದೇ ಅಂತ ಹೇಳೋದಿಕ್ಕೆ ಇಷ್ಟಪಡ್ತೀನಿ